ನಮ್ಮ ಸಾಂಸ್ಕ ಸಾಂಸ್ಕ್ರತಿಕ ಪರಂಪರೆಯನ್ನು ನಾವು ಮುಂದು ಮುಂದುವರೆಸಿಕೊಂಡು ಹೋಗುವಂಥದ್ದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ನಾವು ತಲೆ ತಲೆತಲಾಂತರದಿಂದ ಅದನ್ನೇ ರೂಢಿಯಲ್ಲಿಟ್ಟುಕೊಂಡು ಅದನ್ನೇ ಮಾಡ್ತಾ ಬಂದಿರ್ತೀವಿ ಈವಾಗ ಅದನ್ನು ಮುಂದುವರೆಸಿಕೊಂಡು ಹೋಗ್ಬೇಕಂತಂದ್ರೆ ನಮ್ಮ ಮಕ್ಕಳಿಗೆ ಮುಂಬರೋ ಪೀಳಿಗೆಗಳಿಗೆ ಅದರ ಈ ಆಯಾ ಹಬ್ಬಗಳನ್ನು ಹೀಗೀಗೆ ಮಾಡ್ತಿದ್ವಿ ಹೀಗೀಗೇ ಪಾಲಿಸ್ತಿದ್ವಿ ಅಂತ ಹೇಳ್ತಾ ಹೋಗೋ ನಿಟ್ಟಿನಲ್ಲಿ ನಾವು ಅದನ್ನೇ ಕಾಪಾಡ್ತಾ ಹೋಗ್ತೇವೆ ಬರೋ ಪೀಳಿಗೆಗಳಿಗೆ ನಮ್ಮ ಹಬ್ಬದ ಪ್ರಾಮುಖ್ಯತೆಯನ್ನು ತಿಳಿಸುವ ಮೂಲಕ ನಮ್ಮ ಪರಂಪರೆಯನ್ನು ಕಾಪಾಡಿಕೊಳ್ಳುತ್ತೇವೆ